ಹಾಯ್ ನಾನು ನಾನು ನೆನ್ನೆ ಒಂದು ಸಾಕು ಪ್ರಾಣಿಯನ್ನ ತಗೊಂಡೆ ಕಣೇ ಅದು ಎಷ್ಟು ಚೆನ್ನಾಗಿತ್ತು ಎಷ್ಟು ಮು ನೋಡೋಕೆ ಮುದ್ದಾಗಿತ್ತು ಕಣೇ ಅದಕ್ಕೆ ನಾನು ಒಂದು ಸ್ವಿಜ್ ತುಂಬ ನಾಯಿ ಆ ನಾಯಿ ನಂಗೆ ಅಂದರೆ ತುಂಬ ಇಷ್ಟ ಕಣೇ ಆ ತು ನನ್ನ ಫ್ರೆಂಡ್ ಗೆಳತಿ ಮನೆಗೆ ಹೋಗಿದ್ದೆ ಆ ಗೆಳತಿ ಮನೆಗೆ ಹೋದಾಗ ಅದನ್ನ ನೋಡಿದಾಗ ನಂಗೆ ತುಂಬ ಇಷ್ಟ ತುಂಬ ತುಂಬ ಇಷ್ಟ ಆಯ್ತು ಅದು ಆಕ್ಟಿವಿಟೀಸ್ ಅದು ಜಂಪ್ ಮಾಡೋದು ಅದು ಇದು ಮಾಡೋದು ಮತ್ತೆ ತುಂಬ ಕ್ಲೀನ್ ಕೋ ಕ್ಲೀನ್ ಆಗಿ ಇದು ಕೂಡ ಇದೆ ಅದು ನಾನು ಅದು ತಗೋಬೇಕು ಅಂದ್ಬಿಟ್ಟು ನಾನು ನಿನ್ನೆ ಒಂದು ನನ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಒಂದು ಸ್ವಿಜ್ನ ಆರ್ಡರ್ ಮಾಡಿಕೊಂಡೆ ತುಂಬ ತುಂಬ ಅಂತು ಎಷ್ಟು ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಅಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಅದು ಬೆಳಗ್ಗೆ ಮಾಮೂಲಿ ಆರು ಗಂಟೆಗೆ ಎದ್ದು ಎಷ್ಟು ಆ್ಯಕ್ಟಿವಾಗಿದೆ ಅಂದರೆ ಅಷ್ಟು ಆ್ಯಕ್ಟಿವಾಗಿದೆ ಒಂದು ಕೂಡ ಒಂದು ಅದು ಕೂಡ ಟಾಲೆಟ್ ಕೂಡ ಮನೇಲಿ ಕೂಡ ಹಾ ಮಾಡಲ್ಲ ನಾವು ಹೆಂಗೆ ಅಭ್ಯಾಸ ಮಾಡಿದರೆ ಆ ಥರ ಅಭ್ಯಾಸ ಅದಕ್ಕೆ ಬೆಳಗಿನ ಜಾವ ಫುಡ್ ನಾನು ಮಾಮೂಲಿ ಹಾಲು ಮತ್ತೆ ಅನ್ನ ಕಲಸಿ ಹಾಕ್ತೀನಿ ಮತ್ತೆ ಮಧ್ಯಾಹ್ನಕ್ಕೆ ಅದಕ್ಕೆ ನಾನು ಪೆಡಿಗ್ರಿ ಬಿಸ್ಕೆಟ್ಸ್ನ ಹಾಕ್ತೀನಿ ಆಮೇಲೆ ಅದಕ್ಕೆ ಸ್ವೀಟ್ಸ್ ಸ್ವಲ್ಪ ಜಾಸ್ತಿ ನಾವು ಕೊಡ್ಲಿಕ್ಕೆ ಹೋಗ್ಬಾರ್ದು ಸ್ವೀಟ್ಸ್ ಕೊಟ್ಟರೆ ಅದು ಏನಕ್ಕೆ ಆಗ ಏನಾಗುತ್ತೆ ಗೊತ್ತಾ ಅದು ತುಂಬ ಒಂಥರಾ ಪಿತ್ತ ನೆತ್ತಿ ಹುಚ್ಚು ಹಿಡ್ಡಂಗೆ ಆಗುತ್ತೆ ಸ್ವೀಟ್ಸ್ನೆಲ್ಲ ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ನಾಯಿಗೆ ಅದು ತುಂಬ ತುಂಬ ಒಳ್ಳೇದು ಮತ್ತೆ ಅದು ತುಂಬ ಲೈಫ್ ಕೂಡ ಬರುತ್ತೆ ನಾಯಿಗಳಿಗೆ ಮತ್ತೆ ಇನ್ನೇನು ಗೊತ್ತಾ ಅದು ನಾಯಿ ಅದರ ಜಾಗದಲ್ಲಿ ಒಂದು ಟ್ರೇ ಇದೆ ಆ ಟ್ರೇಯಲ್ಲಿ ಹೋಗಿನೇ ಅದರದ್ದು ಏನು ಟಾಯ್ಲೆಟ್ ಮಾಡೋದಾಗಲಿ ಏನೇ ಆಗಲಿ ಎಲ್ಲ ಅದರಲ್ಲೇ ನಾವು ಅಭ್ಯಾಸ ಮಾಡಿ ಈಗಿಂದ ಚಿಕ್ಕ ಮರಿಯಿಂದಲೇ ನಾವು ಅಭ್ಯಾಸ ಮಾಡಿದ್ರೆ ಅದು ಅದೇ ರೀತಿ ಒಂದು ಬರುತ್ತೆ ಮತ್ತು ನಾವು ಇವಾಗ ಹೆಂಗೆ ಬೆಳಿಸ್ದ್ರೆ ಹಂಗೆ ನಾಯಿ ನಾವು ಮನೆಯಿಂದ ಆಚೆ ಒಂದೊಂದು ಸರ್ತಿ ನಾನು ಕಟ್ ಹಾಕಿದಾಗ ಚಿಕ್ಕ ಮರಿ ಅಂತ ನಾನು ಅದನ್ನು ಏನು ಇದು ಮಾಡೋದಿಲ್ಲ ಅದು ಚಿಕ್ಕ ಮಕ್ಕಳಿಗೆ ಏನು ತುಂಬ ಕೇರ್ ಮಾಡ್ತಿದ್ದೆ ಅದು ಬರುತ್ತೆ ಅಂದರೆ ಕಾಲ್ ಎಲ್ಲ ಇದು ಮಾಡುತ್ತೆ ಹಗ್ ಮಾಡುತ್ತೆ ಯಾರಿಗೂ ಅದು ಕಚ್ಚಲ್ಲ ಅಂತ ನಾಯಿ ನಂಗೆ ತುಂಬ ಇಷ್ಟ ಅದಕ್ಕೆ ನಾನು ತಗೊಂಡೆ ಮತ್ತು ಅದಕ್ಕೆ ಎಷ್ಟು ಜಾಸ್ತಿ ಏನು ಖರ್ಚು ಕೂಡ ಬರೋದಿಲ್ಲ ಅದಕ್ಕೆ ಅದು ನಾವು ಹಾಲನ್ನು ಡೈಲಿ ಇಷ್ಟು ಹಾಲು ಹಾಲು ಅನ್ನ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಆಗಿ ತಗೊಳ್ಳುತ್ತೆ ಜಾಸ್ತಿ ನಾವು ತಿ ತಗೊಳ್ಬೇಕಾ ಬೇಡ ಇಲ್ಲ ಮತ್ತೆ ಅದು ಅಷ್ಟೇ ನಾವು ಟೀವಿ ಏನು ಹಾಕ್ತೀನಲ್ಲ ಅದನ್ನು ಟೀವಿ ನೋಡ್ತಾಯಿದ್ರೆ ಸಾ ಸಾಕು ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಅದು ನೋಡ್ತಾಯಿರುತ್ತೆ ನಾನು ಆಕಸ್ಮಾತ್ ಇಲ್ಲೇನಾ ಸ್ವಲ್ಪ ಹೊತ್ತು ಆಚೆ ಕಡೆ ಹೊ ಹೋಗ್ತೀನಿ ಅಂದ್ಬಿಟ್ಟು ನಾನು ರೆಡಿ ಆಗಿ ನಾನು ಆಚೆ ಹೋದರೆ ನನ್ನ ಹಿಂದೆನೇ ಬರುತ್ತೆ ಮನೆ ತನಕ ಬೌ ಬೌ ಅಂತ ಬೊಗಳ್ತಾನೆ ಇರುತ್ತೆ ನಾನು ಬರೋ ತ ಬಂದರೆ ಸಾಕು ಮನೇಗದು ತುಂಬ ಎಗ್ಸೈಟ್ ಆಗ್ಬಿಡ್ತಾ ನನ್ನ ಮೇಲೆ ಹಾರುತ್ತೆ ಅಷ್ಟು ಇದು ಮಾಡುತ್ತೆ ಯಾಕೆ ನೀನು ಆಚೆ ಹೋಗಿದ್ದೀಯ ಯಾಕೆ ನೀನು ಬಂ ಯಾಕೆ ಲೇಟ್ ಆಗಿ ಬಂದಿದ್ದೀಯಾ ಅಂತ ಕೂಡ ನನ್ನ ಅಷ್ಟು ಇದು ಮಾಡುತ್ತೆ ಮತ್ತೆ ಅಷ್ಟೆ ಅದು ಒಂದು ದಿವ್ಸ ನಾನು ಏನಾದ್ರೂ ಕಂಡಿಲ್ಲ ಅಂದರೆ ಅಷ್ಟು ಇದು ಅದು ಅಷ್ಟೇ ನಾನು ಫ್ರೆಂಡ್ ಮನೆಗೆ ಬಿಟ್ಟು ಹೋಗ್ತೇ ಒಂದು ದಿವ್ಸ ಊರಿಗೆ ಹೋಗಬೇಕಾಗಿತ್ತು ಫ್ರೆಂಡ್ ಮನೆಗೆ ಬಿಟ್ಟು ಹೋದೆ ಆ ಫ್ರೆಂಡ್ ಮನೆಗೆ ಬಿಟ್ಟು ಹೋದಾಗ ನಂಗೆ ತುಂಬ ನೋವಾಯಿತು ಅದು ಕೂಡ ಒಂದು ದಿವ್ಸ ಊಟನೇ ಮಾಡಿಲ್ಲ ಗೊತ್ತಾ ಅವರ ಮನೇಲಿ ಮತ್ತು ನಾನು ಮತ್ತು ನಾನು ಬಂದಮೇಲೆ ಮತ್ತೆ ಅದು ಒಂದು ಚೂರು ಊಟ ಮಾಡಿ ಇದು ಮಾಡಿ ಮತ್ತೆ ಅದು ನಮ್ಮ ಮನೆಗೆ ಅಡ್ಜಸ್ಟ್ ಆಯಿತು ನನಗಂತು ತುಂಬ ತುಂಬ ತುಂಬ ಇಷ್ಟ ಆಯಿತು ಮತ್ತೆ ಇನ್ನೊಂದು ಏನು ಅಂದರೆ ನಮಗೆ ಇ ನಾವು ಸಾಕು ಪ್ರಾಣಿನಾ ನಾವು ಹೆಂಗೆ ಸಾಕ್ತಿವೋ ಅದು ಥರ ಡಿಪೆಂಡ್ ಆಗುತ್ತೆ ನಾವು ನಾವು ರೂಡ್ ಆಗಿ ಬಿಹೇವ್ ಮಾಡ್ದ್ರೆ ಅದು ರೂಡ್ ಆಗಿ ಬ ಬಂದು ಕಚ್ಚುತ್ತೆ ಬಟ್ ನಾವು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ದ್ರೆ ಸಾಫ್ಟ್ ಆಗಿರುತ್ತೆ ಮತ್ತು ಅದು ಅಷ್ಟೇ ನಮ್ಮ ನಾನು ಎಲ್ಲಿ ಕೂತ್ಕೋ ಕೂತ್ಕೋತಿನೋ ಅದೇ ನಾನು ಏನಾರ ತಿಂತಾಯಿದ್ದರೆ ನಂಗೊಂಚೂರು ಕೊಡು ಕೊಡು ಅಂತ ಬೊಗಳುತ್ತೆ ಆ ಬೊಗಳಿದಾಗ ಒಂಚೂರು ಹಾಕಿದ್ರೆ ಅದು ಸೈಲೆಂಟ್ ಆಗಿ ಇರುತ್ತೆ ಇಲ್ಲ ಅಂದರೆ ನನ್ನ ತಟ್ಟೆಗೆ ಬಾಯಿ ಹಾಕಿಬಿಡುತ್ತೇನೋ ಅಂತ ಅಷ್ಟು ಭಯ ಆಗುತ್ತೆ ಆ ಥರ ಬ ನಾಯಿದು ಇದು ಮತ್ತು ಒಂದೊಂದು ಪ್ರಾಣಿ ನನಗೆ ಬೀದಿ ನಾಯಿಗಳು ಅಂದರೆ ತುಂಬ ಇಶ್ ಇಷ್ಟನೇ ಇಲ್ಲ ನನಗೆ ಯಾಕೆ ಗೊತ್ತಾ ಅದು ಬೀದಿ ನಾಯಿಗಳು ಏನು ಮಾಡ್ತದೆ ಅಂದರೆ ನಮ್ಮ ಮನೆ ಹತ್ತಿರ ಒಬ್ಬರು ಯಾರೋ ಸೈಕಲ್ ತುಳ್ಕೊಂಡು ಹೋಗ್ತಾಯಿರ್ಬೇಕೆಂದ್ರೆ ಅದು ಮಕ್ಕಳಿಗೆ ಬಾಯಿ ಹಾಕ್ಸಿ ಸ್ಪೀಡಲ್ಲಿ ಸೈಕಲ್ ಇವಾಗ ತುಂಬ ಜನ ಸೈಕ್ಲಿಂಗ್ ಎಲ್ಲ ಮಾಡ್ತರಾ ಆ ಥರ ಎಲ್ಲ ಬಂದಾಗ ಫಾಸ್ಟ್ಗೆ ಗಾಡಿ ಓಡಿಸ್ಕೊಂಡು ಬಂದಾಗ ಅದೇನು ಮಾಡುತ್ತೆ ಅಂದರೆ ಬೊಗುಳುತ್ತೆ ಬೊಗಳಿದ್ದು ಹಿಂದೆ ಕಚ್ಚೋಕೆ ಹೋಗುತ್ತೆ ಕಚ್ಚಿ ಹೋದಾಗ ಕಚ್ಚಿ ಕಚ್ಚೋಕೆ ಹೋದಾಗ ಬಟ್ ಅದು ಕಚ್ಚುವುದಿಲ್ಲ ಆ ಬೈಕೆ ಆ ಮಕ್ಕಳ ಏನಾಗುತ್ತೆ ಸ್ಪೀಡ್ ಅಲ್ಲಿ ಸೈಕಲ್ ತುಳಿಯೋದರಿಂದ ಅವರು ಕೂಡ ಮುಂದೆ ಹೋಗಿ ಬಿದ್ದು ಎದ್ದು ಮಾಡುತ್ತೆ ಇನ್ನು ಆ ನಾಯಿ ನಾವು ಕಲ್ಲುಗಳಿಂದ ಹಾಗೇ ಹಾಕಿ ಹಾಕ್ತೇವೆ ಒಂದೊಂದು ಸರ್ತಿ ನಮಗೆ ಪ್ರಾಣಿಗಳೆಂದರೆ ಜಾಸ್ತಿ ಜಾಸ್ತಿ ಇಷ್ಟ ಅದರಲ್ಲಿ ನಾಯಿ ಯಾಕೆ ನಾಯಿ ಏನು ಮಾಡುತ್ತೆ ಗೊತ್ತಾ ನಾಯಿಗೆ ನೀಯತ್ತಿನ ಜಾಸ್ತಿ ಮನುಷ್ಯನಿಗೆ ನೀಯತ್ತಿಲ್ಲ ಅಂದರು ನಾಯಿಗೆ ಸ್ವ ತುಂಬ ನೀಯತ್ತಿದೆ ಯಾ ಹೆಂಗೆ ಗೊತ್ತಾ ನಾನು ಒಂದು ದಿವ್ಸ ನಾನು ಮನೆಯಿಂದ ಹೊರಗಡೆ ಹೋಗಿದ್ದೆ ಆವಾಗ ಯಾರೋ ಒಬ್ಬ ಅನ್ಎಕ್ಸ್ಪೆಕ್ಟೆಡ್ ಮ್ಯಾನ್ ನಮ್ಮ ಮನೆಗೆ ಬಂದು ಬಾಗಿಲನ್ನು ತೆಗೆದಿದ್ದೆ ಬಾಗ್ಲು ತೆಗೆದಿದ್ದಕ್ಕೆ ತಡ ತುಂಬ ಕಿರುಚಾಗಿ ಇದು ಮಾಡಿತು ಆಗ ಅವರಿಗೆ ಭಯ ಆಗಿ ಅವರು ಯಾವುದೇ ಅನ್ಎಕ್ಸ್ಪೆಕ್ಟೆಡ್ ಮ್ಯಾನ್ ನಮ್ಮ ಮನೆಗೆ ಬಂದರು ಸಹ ಒಳಗೆ ಕೂಡ ಸೇರಿಸೋದಿಲ್ಲ ಅಷ್ಟು ಡೇ ಇದು ಆಗಿದೆ ಮತ್ತು ಇದಕ್ಕೆ ಅದು ಬೆಳೀತಾ ಬೆಳೀತಾ ಬೆಳೀತಾ ಇದು ಆಕಾರ ಬಂದು ಹೈಟ್ ಇರೋದಿಲ್ಲ ಇ ಸ್ವಿಸ್ ಅನ್ನೋದು ಅದು ಸುಮ್ಮನೆ ಸ್ವಲ್ಪ ಮೋಟಕ್ಕೆ ದಪ್ಪಗೆ ಇರುತ್ತೆ ಗೊತ್ತಾ ಆ ನಾಯಿನ ನಾವು ತುಂಬ ಇಷ್ಟಪಟ್ಟು ನಾನು ಇದು ಮಾಡ್ತಿದ್ದೆ ಒಂದು ದಿವ್ಸ ಆ ನಾಯಿಗೆ ನಾನು ಹಾಲನ್ನು ಹಾಕಲಿಲ್ಲ ಅಂದ್ಬಿಟ್ಟು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ತುಂಬ ತುಂಬ ಕಿರ್ಚ್ತಾಯಿತ್ತು ಸರಿ ಆಯಿತು ನಾನು ಹಾಕಿಲ್ಲ ಪೆಡಿಗ್ರಿ ಬಿಸ್ಕೆಟ್ ಹಾಕ್ದ್ರು ನಾನು ಮುಟ್ಟಿಲ್ಲ ಮತ್ತೆ ಆಮೇಲೆ ಗೊತ್ತಾಯಿತು ನನಗೆ ನಾಯಿಗೆ ಬೆಳಗ್ಗೆ ಹಾಲು ನಾನು ಮತ್ತೆ ಮೊ ಅನ್ನ ಮರ್ತೋಗಿದ್ದಕ್ಕೆ ಕಾರಣ ಹಾಕಲಿಲ್ಲ ಅಂದ್ಬಿಟ್ಟು ಅದು ಮತ್ತು ರಾತ್ರಿ ತನಕ ಊಟ ಮಾಡಲಿಲ್ಲ ಮತ್ತೆ ನಂಗೆ ಸಾಕು ಪ್ರಾಣಿಯಲ್ಲಿ ಮತ್ತು ದಿನ ಅದನ್ನು ಒಂದು ಬೆಳಗ್ಗೆ ಎದ್ದು ಒಂದು ಡೈಲಿ ಒಂದು ಸ್ನಾನ ಮಾಡಿಸ್ತೀನಿ ಅದಕ್ಕೆ ಅಂತ ಒಂದು ಸಪರೇಟ್ ಒಂದು ಸೋಪ್ಸು ಆಮೇಲೆ ಅದಕ್ಕೆ ಒಂದು ಟವಲ್ಲು ಸಪ್ರೇಟ್ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಮತ್ತು ಅದ್ರದ್ದು ಕೂದಲು ಕೂಡ ಅಷ್ಟೇ ಜಾಸ್ತಿ ಮನೆಯಲ್ಲಿ ಉದರೋದಿಲ್ಲ ನಾವು ಆಚೆ ಕಡೆ ಒಂದು ಕೋಂಬ್ ತಗೊಂಡು ಬಾರ್ಸ್ ಬಾಚ್ಬಿಟ್ರೆ ಅದು ಕ್ಲೀನ್ ಆಗ್ಬಿಡುತ್ತೆ ಮನೆಯಲ್ಲಿ ಒಂದು ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಆ ಥರದ್ದು ಏನಿಲ್ಲ ಮತ್ತೆ ನಾವು ಒಂದು ತಿಂಗ್ಳು ಒ ತಿಂಗಳಿಗೋ ಎರ್ಡು ತಿಂಗಳಿಗೋ ಒಂದ್ಸರ್ತಿ ಕಟ್ಟಿಂಗ್ ಶಾಪ್ಗೆ ಕರ್ಕೊಂಡು ಹೋಗಿ ಅದಕ್ಕೆ ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಆ ಕಟ್ಟಿಂಗ್ ಮಾಡ್ಸೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಫೇಸ್ ಕಟ್ ಫುಲ್ ಪ್ಯೂರ್ ಬೇಬಿ ಇದೆ ಅದು ಕಣ್ಣುಗಳು ಎಷ್ಟು ಶಾರ್ಪಾಗಿರುತ್ತೆ ಅಂದರೆ ಅಷ್ಟು ಶಾರ್ಪ್ ಆಗಿದೆ ಆಮೇಲೆ ಅದಕ್ಕೆ ಕಟ್ಟಿಂಗ್ ಮಾಡ್ಸ್ಕೊಳ್ಳೋ ಒಂದು ಸೆಕೆಂಡ್ ಕೂಡ ಕೂತ್ಕೋಳ್ಳೋದಿಲ್ಲ ಹಿಡ್ಕೊಳ್ಳೋವಷ್ಟಿಗೆ ಪ್ರಾಣ ಹೋಗಿ ಪ್ರಾಣ ಬರುತ್ತೆ ಆಮೇಲೆ ಒಂದೊಂದ್ಸರ್ತಿ ಅದಕ್ಕೆ ಇಂಜೆಕ್ಷನ್ಸ್ ಹಾಕಿಸ್ಬೇಕು ಒನ್ ಮಂತ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಂದರೆ ಇಂಜೆಕ್ಷನ್ಸ್ ಹಾಕಿಸ್ತೀನಿ ಅದು ಪರ್ ಮಂತ್ ಟು ಥೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ